ನಮ್ಮ ಪ್ರದೇಶದಲ್ಲಿ ಜಾಸ್ತಿ ಮಾತಾಡುವಂಥ ಆಡುಭಾಷೆ ಕನ್ನಡವೇ ಕನ್ನಡದಲ್ಲಿ ನಮ್ಮ ಚಾಮರಾಜನಗರ ಭಾಷೆಗಳಲ್ಲಿ ಬರೋದು ಬಾಡ ಹೋಗುಡ ಇದೆಕ್ಕಡ ಹೇಗಿದಿಯಡ ಡ ಅನ್ನೋ ಒಂದು ಪದನ ಸೇರಿಸಿ ಜಾಸ್ತಿ ಮಾತಾಡ್ತೀವಿ ಅದಾದಮೇಲೆ ಇದ್ದಿದ್ದೇ ಅಲ್ಲಿಯ ಅಲ್ಲಿಯ ಹಳ್ಳಿಗಳಲ್ಲಿ ಅಲ್ಲಿಯ ಅಲ್ಲಿಯ ಬಾಯ್ಯೋ ಹೋಗಯ್ಯೋ ಬಲ ಹೋಗಡ ಹಾಗೆ ಹಿಂಗೆ ಅಂತೆಲ್ಲಾ ಮಾತಾಡ್ತಿದ್ವಿ ಅದಾದಮೇಲೆ ನಮ್ಮ ಇಲ್ಲಿನ ಉದ್ಯೋಗಗಳು ಅನ್ನೋದಾದರೆ ಜಾಸ್ತಿ ನಮಗೆ ಇರುವಂಥ ಕೃಷಿಯೇ ನಮಗೆ ದೊಡ್ಡ ಉದ್ಯೋಗ ಅದು ಬಿಟ್ರೆ ಡ್ರೈವಿಂಗು ಅದು ಬಿಟ್ರೆ ಇಲ್ಲಿಯ ಯಾವುದಾದ್ರು ಸರ್ಕಾರಿ ಉದ್ಯೋಗಗಳು ಅಷ್ಟೇ ಅದು ಬಿಟ್ರೆ ಬೇರೆ ಯಾವುದು ಇಲ್ಲಿ ಯಾವ್ದು ಕಂಪ್ನಿ ಇರಲ್ಲ ಮತ್ತೊಂದು ಕಾರ್ಖಾನೆ ಯಾವುದೂ ಇರಲ್ಲ ಅದು ಬಿಟ್ರೆ ಇಲ್ಲಿ ಮಾಡುವಂಥದ್ದು ಆ ಜಾತಿ ಪಂಗಡದವರು ಈಗ ಕುಂಬಾರ ಅಗಸ ಮತ್ತು ಅವ್ರ್ಗಳು ಅಂದರೆ ಅವ್ರವ್ರಿಗೆ ಇದ್ದಂತಹ ಒಂದು ಇದರಲ್ಲಿ ಅವರು ಮಡಿಕೆ ಮಾಡುವಂಥದ್ದು ಅಗಸ್ರು ಮಡಿವಾಳಗಳು ಬಟ್ಟೆ ಒಗಿವಂಥದ್ದು ಅವ್ರುಗಳು ಒಂದಷ್ಟು ಕೆಲ್ಸಗಳನ್ನ ಮಾಡ್ಕೊತವ್ರೆ ಅಂದರೆ ಆ ಥರ ಉದ್ಯೋಗವೂ ಇದೆ ಅದು ಬಿಟ್ರೆ ಅಲ್ಲಿಂದ ಈಗ ಒಬ್ಬ ಅಗಸ ಬಟ್ಟೆ ಒಗೆಯೋನು ಒಂದು ಆಸ್ಪತ್ರೆಗ್ಹೋದಾಗ ಅಥ್ವಾ ಒಂದು ಷ ಇದಕ್ಕೆ ಹೋದಾಗ ಅಲ್ಲಿಯ ಭಾಷೆಗೆ ಅವನು ಅಲ್ಲಿಯ ಭಾಷೆನೇ ಕಲಿಯಕ್ಕೆ ಇಷ್ಟಪಡ್ತಾನೆ ಮತ್ತು ಅವನು ಕಲಿತಾನೆ ಮತ್ತು ಈಗಿನ ಜನ್ರೇಷನವರು ಈಗಿನ ಜನತೆ ಯುವ ಜನರು ಅಂದರೆ ಈಗಿನ ಜನರುಗಳು ವ್ಯಕ್ತಿಗಳು ಜಾಸ್ತಿ ಕನ್ನಡನ ನಮ್ಮ ಲ್ಯಾಂಗ್ವೇಜಲ್ಲಿ ಬಳಸೋದಕ್ಕಿಂತ ಬೇರೆ ಲಾಂಗ್ ಬೇರೆ ಟ್ಯೂನಲ್ಲಿ ಬಳಸ್ತಾರೆ ಬೇರೆ ಸಿಟಿ ಭಾಷೆಯಲ್ಲಿ ಬಳಸ್ತಾರೆ ಯಾಕಂದರೆ ಅವರು ಆ ಥರದಲ್ಲಿ ಮಾತಾಡಿದಾಗ ಅವ್ರು ಒಂದು ಹೆಚ್ಚಿನಲ್ಲಿ ಕಾಣಿಸ್ಕೊಳೋದ್ ಕಾಣಿಸ್ಕೊತಾರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಅದರಿಂದಾಡ್ತಾ ಅವರು ಆಡೋ ಅವರು ಆಡುಭಾಷೆನೇ ಮರೆತ್ಬಿಟ್ಟಿರ್ತಾರೆ ಈಗ ಎಲ್ಲೂ ಕೂಡ ನಮ್ಮ ಆಡುಭಾಷೆನ ಜಾಸ್ತಿ ಬಳ್ಸೋಕೆ ಇಷ್ಟಪಡೋಲ್ಲ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರೂ ಅವ್ರನ್ನು ಅವರ ಭಾಷೆ ಅವರ ಕನ್ನಡವೇ ಆಗಿದ್ರೂ ಅವರ ಒಂದು ಟ್ಯೂನಲ್ಲಿ ನಾವು ಮಾತಾಡೋಕೆ ಇಷ್ಟ ಪಟ್ಬಿಡ್ತೀವಿ ಆದ್ದರಿಂದ ಆತ ಯುವಜನತೆ ನಮ್ಮ ಹತ್ರ ನಮ್ಮ ಆಡುಭಾಷೆನ ಜಾಸ್ತಿ ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಅದಾದಮೇಲೆ